ಅದೇ ರೀ ನಾವು ಒನ್ಸಲಿ ದಾರುಕ್ ಹೋಗೋ ಪ್ಲ್ಯಾನ್ ಆಗಿತ್ತು ನಮ್ಗೆ ಮನೆಗೆಲ್ಲಾ ಪ್ಲ್ಯಾನ್ ಮಾಡಿದ್ದೆವು ಹೆಂಗ ಹೋಗಾರಿ ಅಂತಾ ತೋಡೆ ಮಂದಿ ಅಲ್ಲತ್ತರು ಟ್ರೇನ್ದಾಗ ಹೋಗಾರ ರೀ ತೋಡೆ ಮಂದಿ ಅನ್ಲತ್ತರೂ ಕ್ಯಾಬ್ ಬುಕ್ ಮಾಡ್ರೀ ಅಂತ ಮತ್ತೆ ನಾ ಫ್ರೆಂಡ್ಸಿಗೆಲ್ಲ ಕೇಳ್ದ ಎದ್ರಗೆ ಹೋದ್ರ ಚಂದ್ ಇರ್ತದೆ ಅಂತ ಮತ್ತೆ ಅವ್ರ ಬಿ ಅಂದರು ಕಿಂಗ್ ಕಿಂಗ್ ಓಲಾದಾಗ ಚೋದ್ರ ಚಂದ್ ಇರ್ತದ ಓಲಾ ತೋಡೆ ಮಂದಿ ಹೇಳ್ದರು ಚಂದದ ಅದು ಹೋಗ್ರಿ ಅದ್ರಾಗ ಅಂತ ಹೇಳದರು ಓಲಾದ ರೇಟಿಂಗ್ ಬಿ ಚಂದ ಇದ್ನೇ ಸಲೆಂದು ನಾ ಓಲಾ ಬುಕ್ ಮಾಡಿದೆ ರೀ ತೋಡೆ ಹಿನ್ ಕೆಳಗ ಏನಾಗ್ಯದ ಅಂದ್ರಾ ಡಿಸೆಂಬರ್ ಐದರ ತಾರೀಖಿಗ್ ಹೋಗದಿತ್ತು ರೀ ಡಿಸೆಂಬರ್ ಒಂದು ತಾರೀಕಿಗ್ ನಾ ಬುಕ್ ಮಾಡಿದಾ ಬುಕ್ ಮಾಡಿದ ಅಡ್ವಾನ್ಸ್ ರೊಕ್ಕ ಬಿ ಕೊಟ್ಟಿದೆ ಒಂದು ಎರಡು ಸಾವಿರ ರೊಕ್ಕ ಕೊಟ್ಟಿದೆ ಅಡ್ವಾನ್ಸು ಹಿಂಗ ನಾಲ್ಕೈದು ಮಂದಿ ನಂದು ಫ್ಯಾಮ್ಲಿದೋರೂ ಮತ್ತು ನಮ್ಮ ಅಮ್ಮನೊರು ನಮ್ಮ ಕಾಕದೋರು ಎಲ್ಲರು ಬಂದಿರು ಅವ್ರ ಬಿ ಬರ್ತೆ ಅಲ್ದಿರು ಮತ್ತೆ ಅದ್ರ ಸಲ್ಲಿಂದೂ ಎಲ್ಲ ಡಿಸೈಡ್ ಆಯಿತು ನಾಲ್ಕು ಮಂದಿದೂ ಬುಕ್ ಮಾಡೆರೆ ಎಂಟು ಮಂದಿದ ಬುಕ್ ಮಾಡರೇ ಯಾವುದು ದೊಡ್ದು ಟಾವೇರಾ ಯಾವ್ದ ಬುಕ್ ಮಾಡರಿ ಅಂತ ಮತ್ತೆ ಮಾಡಿ ದೇವ್ರಿಗೆ ಎಲ್ಲರು ಕುಂತಿ ಯೋಚನೆ ಮಾಡಿ ಒಂದು ದೊಡ್ದೂ ದೊಡ್ದ ಓಲಾ ಬುಕ್ ಮಾಡ್ದೇವು ಅದ್ರ ಸಲ್ಲ್ಯಾಗ ಏನಾಗೇತು ಅಂದ್ರ ಮತ್ತೆ ಎಲ್ಲ ಬುಕ್ ಆಗಿತ್ತು ಅಡ್ವಾನ್ಸ್ ಎಲ್ಲ ಕೊಟ್ಟಿದೆವು ರೊಕ್ಕ ಕೊಟ್ಟಿದೇವು ಮತ್ತೆ ಅಚಾನಕ್ ಏನಾಯ್ತ ಅಂದರೆ ಫ್ಯಾಮ್ಲಿದಾಗಾ ಅವೊ ಜರಾ ನಮ್ಮ ಆಂಟಿಗ ಜ್ವರ ಆರಾಮ ಇದ್ದಿದಿಲ್ಲ ಎಷ್ಟು ಬಿ ಸೀರ್ಯಸ್ ಕಂಡೀಷನ್ದಾಗ ಇದ್ದಿರು ಮತ್ತೆ ಅದ್ರ ಸಲ್ಲಿಂದ ನಾವು ಅಚನಾಕೆ ಪುರ ಎಲ್ಲಾ ಹೋಗದ ಕನ್ಫಮ್ ಆಗಿತ್ತು ರೀ ನಾಳೆಗ ಹೋಗದದು ಅಂದರ್ನ ಎಲ್ಲಾ ಫೋನ್ ಮಾಡಿ ಮುಂಜಾನೆ ಐದಕ್ಕೆ ಬರಬೇಕು ಜಲ್ದಿ ನಮ್ಮ ಮನಿಗ ಬರಬೇಕು ಎಂತೆಲ್ಲ ಫೋನ್ ಮಾಡಿ ಹೇಳಿದೆ ನಾ ಅದ್ರ ಸಲ್ಲಿಂದೂ ಎಲ್ಲ ಹೇಳಿದೆ ನಾ ಬರಬೇಕಂತೇಳಿ ಮತ್ತೆ ಅಚನಕೆ ನಮ್ಮ ಆಂಟಿಗಿ ಆರಾಮ ಇದ್ದಿಲ್ಲಾ ಸೀರ್ಯಸೂ ವೀಕ್ನೆಸಾಗಿ ಆರಾಮ ಇದ್ದಿದಿಲ್ಲ ಅದ್ರ ಸಲ್ಲಿಂದು ನಾವು ಅದು ಹೋಗದು ಕ್ಯಾನ್ಸಲ್ ಮಾಡಿದೆವು ರೀ ನಾ ಅದರ ಸಲ್ಲಿಂದು ನಮಗ ಏನಂದ್ರ ನಾವು ಅಡ್ವಾನ್ಸ್ ಕೊಟ್ಟಿಂದ ರೊಕ್ಕ ನಮ್ಗ ವಾಪಸ್ ಕೊಡ್ಬೇಕು ಅದೇ ನಾ ಹೇಳತಿದೆ ನಿಮ್ಗ ನಾವು ಅಡ್ವಾನ್ಸು ಕೊಟ್ಟಿಂದ ರೊಕ್ಕ ನಮ್ಗಾ ಫೋನ್ ಪೇಗಾ ಯಾವ್ದ್ರಗಾರ ನಮಗ ಕುನ್ನೆಲ್ಲ ಫೋನ್ ಪೇ ಜೀ ಪೆ ಪೇ ಟಿಎಮ್ ನಮಗಾ ಎದರ್ಲಿಂದರ ವಾಪಸ್ ಕಳ್ಸ್ ರೀ ಅದ್ರ ಸಲ್ಲಿಂದ ನಾ ನಿಮಗ ಕೇಳತ್ತಿದೆ ರೊಕ್ಕ ನಾವು ಕಟ್ಟಿಂದ ಅಡ್ವಾನ್ಸ್ ಕೊಟ್ಟಿಂದ ನಮಗ ವಾಪಿಸ್ಸು ಕಳ್ಸ್ಬೇಕು ರೀ ಅದು ಟ್ರಿಪ್ಪು ಹೋಗದೇತು ರೀ ಅದ್ರ ಸಲೇ ಇಲ್ಲ ಕ್ಯಾನ್ಸಲಾಯ್ ಮಾಡ್ತಿದ್ದಿಲ್ಲ ಕ್ಯಾನ್ಸಲ್ ಮಾಡಿದೇವು ಈಗ ನಮಗೆ ಅದು ಅಡ್ವಾನ್ಸ್ ಕೊಟ್ಟಿಂದ ರೊಕ್ಕ ವಾಪಸ್ ಬೇಕು ರೀ ಅದು ಏ ಹೆಂಗಿದ್ರ ಬಿ ಹೋಗದೇತು ಹಂಗರಾ ಖರೆ ಈಗ ಕ್ಯಾನ್ಸಲ್ ಆಗೇದ ಮತ್ತೆ ಅದರ ಹಾಂ ರೊಕ್ಕನು ಈಗ ಅಡ್ವಾನ್ಸ್ ಕೊಟ್ಟಿಂದ ರೊಕ್ಕ ವಾಪಸ್ ಬೇಕು ಫ್ಯಾಮ್ಲಿ ಎಲ್ಲಾ ಈಗ ಕುಂತಿ ವಿಚಾರ್ಸ್ದೆವು ಮತ್ತೆ ಯಾವಾಗರ ಹೋಗರ ಅಂತೇಳಿ ಈಗ ಇರಲಿ ಅದು ಅಡ್ವಾನ್ಸ್ ರೊಕ್ಕ ಅವ್ರಿಗೆ ಎಷ್ಟು ಕೊಟ್ಟಿದೆ ಅದು ವಾಪಸ್ ತಗೊಂತಲತ್ತರ ಎಲ್ಲರು ಕುಂತಿ ಮಾತಾಡಿದೆವು ಅದರ ಸಲ್ಲಿಂದ ಈಗ ನಾವು ಹೇಳತ್ತಿದೆ ಅದು ಕಿಂಗೆ ಎಲ್ಲಾ ಮತ್ತೆ ಫ್ರೆಂಡ್ಸ್ ಬಿ ಕೇಳ್ದ ಅದು ಚಂದದ ಓಲಾ ಅಂತೇಳೇ ಬುಕ್ ಮಾಡಿದೆವು ಇಲ್ಲಂದರ ನಾವು ಮಾಡ್ತಿದ್ದಿಲ ಬಿ ಈಗ ರೊಕ್ಕ ನಮ್ಗ ಅಡ್ವಾನ್ಸ್ ಕೊಟ್ಟಿಂದ ನಮಗೆ ವಾಪಸ್ ಬೇಕು ನೋಡ್ರಿ ನಮಗೆ ಕ್ಯಾಶ್ ಕುಡ್ತೆ ಅಂದರ ಕ್ಯಾಶ್ ಕುಡ್ರಿ ಫೋನ್ ಪೇ ಮಾಡ್ತೆ ಅಂದರಾ ಆನ್ಲೈನ ನಂಬರ್ ಕಳ್ಸ್ತೆ ನಂಬರ್ ಮ್ಯಾಲ ಫೋನ್ ಪೇರ ಮಾಡ್ರಿ ಜೀ ಪೇ ಪೆ ಆನ್ಲೈನ್ ಪೇ ಟಿಎಮ್ ಮಾಡ್ಬೌದ ನೀವು ನೋಡಿ ಹೆಂಗ ಮಾಡ್ತೀರಿ ನಮ್ಗ ಗೊತ್ತಿಲ್ಲ ನಮಗ ಫಾ ಯಾ ಒಟ್ನಲ್ಲಿ ಕ್ಯಾಶ್ ನಮಗ ರಿಟರ್ನ್ ಬೇಕು